ಹಲೋ ಮಾಧವ ಭಟ್ರು ಅಲ್ವ ಭಟ್ಟರೇ ನಮಸ್ಕಾರ ಭಟ್ಟರೇ ನಮಸ್ಕಾರ ಎಂತ ಅಂದರೆ ನಿಮ್ಗೆ ಗೊತ್ತಿರ್ಬೌದು ಮೊನ್ನೆ ನಮ್ಮದು ಮಗಳಿಗೆ ಒಂದು ಎಂತ ವರ ಸಿಕ್ಕಿದ್ದಾನೆ ಅವ್ನಿಗೆ ಸೊ ಮದುವೆ ಮದುವೆ ಫಿಕ್ಸ್ ಮಾಡಬೇಕಿತ್ತು ಮದುವೆ ಫಿಕ್ಸ್ ಆಗಿದೆ ನಾಡಿದ್ದು ಫೆಬ್ರವರಿಯಲ್ಲಿ

ದಿನ ದಿನ ನೋಡಬೇಕಿತ್ತು ನಶ ಹೆಸರು ರೋಹಿಣಿ ನಕ್ಷತ್ರ ವೃಷಭ ನಕ್ಷತ್ರ ವೃಷಭ ರಾಶಿ ಅನುರಾಧಾ ನಕ್ಷತ್ರ

ಇಪ್ಪತ್ತು ತಾರೀಕಿಗೆ ಆಗ್ಬೌದಾ ಅಂತ ಭಟ್ಟರೇ ಒಳ್ಳೆಯದಿದೆ ಅಲ್ವ ದಿನ ಮತ್ತೆ ಒಂದು ಹುಡುಗನದು ಜಾತಕ ಉಂಟು ಅದನ್ನೊಂದು ಕಳಿಸ್ತೇನೆ ನೀವು ನೋಡಿ ಹೇಳ್ತೀರಾ ಅವರದು ಹೇಗಿದೆ ಅಂತ ಇಲ್ಲ ಭಟ್ಟರೇ ನಾನೇ ಬರ್ತೇನೆ ನೀವು ಯಾವಾಗ ಫ್ರೀ ಇದ್ದೀರಿ ಹೌದು ಹಾಂ ಸರಿ ಭಟ್ಟರೇ ಸರಿ ಭಟ್ಟರೇ ಬರ್ಬೌದು

ಹಾಂ ಸರಿ ಸರಿ ಹಾಂ ಅಷ್ಟೇ ಅಷ್ಟೇ ಭಟ್ಟರೇ